ಆಸ್ಪತ್ರೆಗಳಲ್ಲಿ ಎರಡು ವಿಧ ಇರ್ತದೆ ಒಂದು ಗೋರ್ಮೆಂಟ್ ಹಾಸ್ಪಿಟಲ್ ಮತ್ತು ಇನ್ನೊಂದು ಪ್ರೈವೇಟ್ ಗೋರ್ಮೆಂಟ್ ಹಾಸ್ಪಿಟಲಲ್ಲಿ ನಾವು ಮಧ್ಯಮ ಕುಟುಂಬದವರಾಗಿರುವುದರಿಂದ ನಮಗೆ ತುಂಬ ಅದರಲ್ಲಿ ಅನುಕೂಲತೆ ಉಂಟು ಆದರೆ ಗೋರ್ಮೆಂಟ್ ಹಾಸ್ಪಿಟಲೇನಂದರೆ ಅದರಲ್ಲಿ ತುಂಬ ಜನ ಬಂದಿರ್ತಾರೆ ಅದರಲ್ಲಿ ಸಾಲು ವೈದ್ಯರನ್ನು ಮೀಟ್ ಮಾಡಬೇಕಾದ್ರೆ ಸಾಲಿನಲ್ಲಿ ನಿಲ್ಲಬೇಕು ಅದರಲ್ಲಿ ಒಂದು ಐವತ್ತು ಜನ ಇರ್ತಾರೆ ಎದುರಿನಲ್ಲಿ ನಮಗೆ ತುಂಬ ಅರ್ಜೆಂಟ್ ಇದ್ದರೆ ನಮಗೆ ಅದರಲ್ಲಿ ಅಲ್ಲಿ ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ನಾವು ಪ್ರೈವೇಟ್ ಹಾಸ್ಪಿಟಲ್ಲಿಗೆ ಹೋಗಬೇಕಾಗ್ತದೆ ಈ ಸಾಲಿನಲ್ಲಿ ನಿಲ್ಲುವುದಕ್ಕಿಂತ ಪ್ರೈವೇಟ್ ಹಾಸ್ಪಿಟಲಿನಲ್ಲಿ ಏನಂದರೆ ಸಾಲಿನಲ್ಲಿ ನಿಲ್ಲಬೇಕು ಅಂತ ಇರೋದಿಲ್ಲ ಮತ್ತು ಗೋರ್ಮೆಂಟ್ ಹಾಸ್ಪಿಟಲ್ಲಿಗೆ ನೋಡಿದರೆ ಅಲ್ಲಿ ಗೋರ್ಮೆಂಟ್ ಹಾಸ್ಪಿಟಲ್ಲಿ ಸಾಲು ನಿಂತು ಲಾಸ್ಟಿಗೆ ಸಾಲು ಮುಗಿಯುತ್ತಾ ಬರುವಾಗ ಬರುವಾಗ ಅಲ್ಲಿ ಡಾಕ್ಟರ್ಸ್ಗಳೇ ಇರೋದಿಲ್ಲ ನರ್ಸ್ಗಳು ನಮ್ಮನ್ನು ಕೇರೆ ಮಾಡೋದಿಲ್ಲ ಹಾಗೆಲ್ಲ ಇರ್ತದೆ ಆದರೆ ಈ ಪ್ರೈವೇಟ್ ಹಾಸ್ಪಿಟಲಲ್ಲೇನಂದರೆ ನಮ್ಮನ್ನು ನರ್ಸ್ಗಳು ಸಹಾ ಕ್ಯಾರ್ ಮಾಡ್ತಾರೆ ಒಂದು ವೇಳೆ ಎಡ್ಮಿಟ್ಟಾದರೆ ಇನ್ನೊಂದು ಡಾಕ್ಟರ್ಸ್ ಕೂಡ ಇರ್ತಾರೆ ಆದರೆ ನಮ್ಮ ನಾವು ಮಧ್ಯಮ ಕುಟುಂಬದವರಾಗಿರೋದರಿಂದ ನಮಗೆ ಪ್ರೈವೇಟ್ ಹಾಸ್ಪಿಟಲ್ಲಿಗೆ ಹೋಗೋದಂದರೆ ಒಂದು ತುಂಬ ದೊಡ್ಡ ವಿಷಯವಾಗಿರ್ತದೆ ಮತ್ತು ಇನ್ನೊಂದು ಏನಂದರೆ ಈಗ ಕೆಲವು ಆಸ್ಪತ್ರೆಗಳಲ್ಲಿ ನಮಗೆ ರಕ್ತ ಆಪ್ರೇಷನ್ ಯಾವುದೇ ಒಂದು ಆಪ್ರೇಷನ್ ಮಾಡಿದ್ರು ಮಾಡುವಾಗ ನಮ್ಮ ದೇಹದಲ್ಲಿ ರಕ್ತದ ಅಂಶ ಕಮ್ಮಿ ಇದ್ದರೆ ನಮಗೆ ರಕ್ತ ಕೊಡಬೇಕಾಗ್ತದೆ ಆ ವಿಷಯ ಬರುವಾಗ ಅಲ್ಲಿ ರಕ್ತದ ಒಂದು ಎಲ್ಲ ಹಾಸ್ಪಿಟಲಲ್ಲಿಯೂ ಕೂಡ ರಕ್ತದ ಒಂದು ಅಲಭ್ಯತೆ ಅಂದರೆ ಅದು ದೊರಕುವುದು ತುಂಬ ಕಷ್ಟ ಆಗಿದೆ ಇವತ್ತು ತುಂಬಾ ಕಡೆಯಲ್ಲಿ ಎಲ್ಲರೂ ರಕ್ತದಾನ ಮಾಡ್ತಾ ಇರ್ತಾರೆ ಆದರೂ ಕೂಡ ಒಂದು ರಕ್ತದ ಕೊರತೆ ಎಲ್ಲ ಆಸ್ಪತ್ರೆಗಳಲ್ಲಿ ಯಾವಾಗಲೂ ಕಾಣ ಸಿಗ್ತದೆ ಈಗ ನಾವು ರಕ್ತದಾನ ಮಾಡಿರುವ ರಕ್ತ ಆಸ್ಪತ್ರೆಯಲ್ಲಿ ಬೇಗ ಖಾಲಿ ಆಗ್ತದೆ ಆದರೂ ನಾವೀಗ ಹೇಳಬೇಕಂದ್ರೆ ಈ ಗ ಈಗ ಗೋರ್ಮೆಂಟ್ ಹಾಸ್ಪಿಟಲ್ಲಿನಲ್ಲಿ ಹೋಗು ಹೋಗು ಹೋಗುವುದು ತುಂಬ ತುಂಬ ಜನ ಹೋಗ್ತಾರೆ ಅಲ್ಲ ಆಗ ಅಲ್ಲಿ ದೆ ಮ ಡಾಕ್ಟರುಗಳ ಇದು ಅವಶ್ಯಕತೆ ಇರ್ತದೆ ನಮಗೆ ಅದರಲ್ಲಿ ಡಾಕ್ಟರುಗಳೇ ಇರೋದಿಲ್ಲ ಮತ್ತು ಗೋರ್ಮೆಂಟ್ ರಜೆ ಆವತ್ತೆಲ್ಲ ಡಾಕ್ಟರುಗಳು ಬರುವುದೇ ಇಲ್ಲ ಹಾಗೆಲ್ಲ ಇರ್ತದೆ ಆದರೆ ಪ್ರೈವೇಟ್ ಹಾಸ್ಪಿಟಲ್ಲಿನಲ್ಲಾದ್ರೆ ಡಾಕ್ಟರುಗಳು ಯಾವಾಗಲೂ ಇರ್ತಾರೆ ಒಬ್ಬ ಡಾಕ್ಟರ್ ರಜೆ ಆದರೆ ಇನ್ನೊಂದು ಡಾಕ್ಟರ್ ಇರ್ತಾರೆ ಹಾಗೆ ನಮ್ಮನ್ನು ಕೇರ್ ಮಾಡೋವ್ರಿರ್ತಾರೆ ಆದರೆ ಅಲ್ಲಿ ನಮಗೆ ದುಬಾರಿ ದುಬಾರಿಯಾಗಿ ಇರ್ತದೆ ಅದಕ್ಕಾಗಿ ನಾವು ನಾವು ಈಗ ಕಂಪನಿಯಲ್ಲೆಲ್ಲ ಜಾಸ್ತಿಯಾಗಿ ಇ ಎಸ್ ಐಯನ್ನು ಮಾಡ್ತಾರೆ ಅದು ಕೆಲವು ಆಸ್ಪತ್ರೆಗಳಲ್ಲಿ ಮಾಡಿರ್ತ ಇದು ಅನುಮತಿ ಇರ್ತದೆ ಇ ಎಸ್ ಐಗೆ ಇನ್ನು ಕೆಲವು ಆಸ್ಪತ್ರೆಗಳಲ್ಲಿ ಇ ಎಸ್ ಐ ಎಲ್ಲ ತೆಗೆದುಕೊಳ್ದಿಲ್ಲವಾ ಹಾಗೆಯೇ ನಾವು ಹೆಲ್ತ್ ಕಾರ್ಡೆಲ್ಲ ಮಾಡಬೇಕಾಗ್ತದೆ ಹೆಲ್ತ್ ಕಾರ್ಡಿಗೂ ಕೂಡ ಸಾವಿರಗಟ್ಟಲೆ ನಾವು ವರ್ಷಕ್ಕೆ ಇಡಬೇಕಾಗ್ತದೆ ನಮ್ಮ ಮನೆಯಲ್ಲಿ ಒಬ್ಬರು ಇಬ್ಬರು ದುಡಿಯುವುದರಿಂದ ನಮಗೆ ಅದು ಕೂಡ ತುಂಬ ಕಷ್ಟ ಆಗ್ತದೆ ನಮಗೆ ನಮಗೆ ಅದಕ್ಕಾಗಿ ಸ್ವಲ್ಪ ಗೋರ್ಮೆಂಟ್ ಹಾಸ್ಪಿಟಲ್ಲೆ ತುಂಬ ಮತ್ತು ತುಂಬ ಹೆಚ್ಚಾಗಿ ನಮಗೆ ಬೇಕಾಗಿರುವುದರಿಂದ ಗೋರ್ಮೆಂಟ್ ಹಾಸ್ಪಿಟಲ್ಲುಗಳನ್ನು ತುಂಬ ಜಾಸ್ತಿಯಾಗಿ ಜಾಸ್ತಿ ಮಾಡಿದ್ದು ನಮಗೆ ತುಂಬ ಒಳ್ಳೆಯದೇ ಆಗಿದೆ